ನಾನೀಗ ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಆ ಬಸ್ಸು ಏನಂತಂದರೆ ಆ ಬಸ್ಸಲ್ಲಿ ಹೇಗಿರುತ್ತೆ ಅದುಸಾ ಆಸನಗಳು ಹೇಗಿರುತ್ತೆ ಕಿಟಕಿ ಹೇಗಿರುತ್ತೆ ಡ್ರೈವರ್ ಎಲ್ಲಿ ಕೂತ್ಕೊತಾರೆ ಕಂಡಕ್ಟರ್ ಹೇಗೆ ವರ್ತನೆ ಮಾಡ್ತಾರೆ ಮತ್ತೆ ನಾನಿಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಎಷ್ಟು ದೂರಬೇಕು ನಾನು ಹೇಗೆ ಪ್ರಯಾಣ ಮಾಡ್ತೀನಿ ಮತ್ತೆ ಬಸ್ಸಲ್ಲಿ ಕಿಟಕಿಗಳೆಲ್ಲನು ಎಲ್ಲ ಒಂದೇ ಥರ ಇರುತ್ತೆ ಮತ್ತೆ ನಾವು ಆಸನಗಳು ಕೂತ್ಕೊಂಡೋಗೋ ಆಸನ ಕೂಡ ಇರುತ್ತೆ ಮಲ್ಕೊಂಡೋಗೋ ಆಸನ ಕೂಡ ಇರುತ್ತೆ ನಾವು ಯಾವ ಥರ ಬಸ್ಸನ್ನ ಬುಕ್ ಮಾರಿ ಬುಕ್ ಮಾಡಿರ್ತೀವೋ ಆ ಥರ ನಮಗೆ ಬಸ್ ಸಿಗುತ್ತೆ ಆ ಬಸ್ ಒಳಗೆ ಅವ್ರಿಗೆ ಡ್ರೈವರ್ಗೆ ಅಂತ ಸಪರೇಟ್ ಆದಂಥ ಆಸನ ಇರುತ್ತೆ ಮತ್ತೆ ನಾವು ಇಲ್ಲಿಂದ ಅಲ್ಲಿಗೆ ಹೋಗೋ ತನ್ಕನೂ ಒಂದೇ ಡ್ರೈವರೇನೆ ಆ ಬಸ್ಸನ್ನ ಓಡಿಸೋದಕ್ಕಾಗಲ್ಲ ಆದ್ದರಿಂದ ಬೇರೆ ಡ್ರೈವರ್ ಕೂಡ ಇರ್ತಾರೆ ಆ ಬಸ್ಸನ್ನ ಓಡ್ಸೋದಕ್ಕೆ ಆ ಬಸ್ಸಲ್ಲಿ ಹೇಗೆ ಕಂಡಕ್ಟರ್ ಇರ್ತಾರೋ ಹಾಗೆ ಇನ್ನೊಬ್ಬರು ಕೂಡ ಡ್ರೈವರ್ ಕೂಡ ಇರ್ತಾರೆ ಬಸ್ಸು ಇಲ್ಲಿಂದ ಅಲ್ಲಿಗೆ ಹೋಗೋವಷ್ಟ್ರ ತಲುಪೋ ಅಷ್ಟ್ರಲ್ಲಿ ಆ ಬಸ್ಸು ಏನೋ ಅದಕ್ಕೇನು ಇಂಧನ ಬೇಕು ಅದು ಬಸ್ಸು ಹೇಗೆ ರೆಡಿಯಾಗಿರಬೇಕು ಮತ್ತೆ ಏನಾದರೂ ಸಮಸ್ಯೆ ಏನಾದರೂ ಇದೆಯಾ ಬಸ್ದು ಅಂತ ಅಂದುಬಿಟ್ಟು ಮೊದಲೇ ನೋಡ್ಕೊಂಡಿರ್ಬೇಕಾಗುತ್ತೆ ಆ ಬಸ್ಸನ್ನ ನಾವು ಹೇಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಆ ಬಸ್ಸೆಲ್ಲ ಹೇಗೆ ತಯಾರಾಗೈತೆ ಏನಾದರೂ ಮಧ್ಯದಲ್ಲಿ ತೊಂದರೆ ಆಗುತ್ತಾ ಅಂತೆಲ್ಲ ನಾವು ಮೊದಲೇ ನೋಡ್ಕೊಂಡು ಹೋಗಬೇಕಾಗಿರುತ್ತೆ ಆದ್ದರಿಂದ ನಾವೊಂದು ಬಸ್ಸಲ್ಲಿ ಹೋಗ್ತಾ ಇದ್ದರೆ ಆ ಚಾಲಕ ಹೇಗಿರ್ತಾನೆ ಮತ್ತೆ ಮೇಲುಗಡೆ ಆಸನ ಎಲ್ಲ ಹೇಗಿರುತ್ತೆ ಅದು ಕುತ್ಕೊಳ್ಳೋ ಅಂತ ಜಾಗ ಹೇಗಿರುತ್ತೆ ಮತ್ತೆ ನಾವೇನಾದರೂ ಲಗೇಜ್ ಬ್ಯಾಗ್ಗಳು ಇಕ್ಕಿರ್ತೀವಲ್ವಾ ಅದನ್ನೆಲ್ಲ ಎಲ್ಲಿಡ್ಬೋದು ಯಾವ ಥರ ಪ್ಲೇಸಲ್ಲಿಡ್ಬೋದು ಮತ್ತೆ ಅದಕ್ಕೆ ಡೀಸಲ್ಲು ಮತ್ತೆ ಏನಾದರೂ ಹಾಕಬೇಕಾಗಿದ್ರೆ ಅದು ಫುಲ್ ಇದೆಯಾ ಅಂತೆಲ್ಲ ನೋಡಿಕೊಂಡು ಬಸ್ಸನ್ನ ಮುಂದುವರ್ಸ್ತಾರೆ